ಕ್ಯಾಮರದಲ್ಲಿ ನಾನು ಯಾವ ಥರ ಫೋಟೋಗಳು ತೆಗಿತಿನಂತ ಕ್ವಷನ್ನು ನಾನು ಕ್ಯಾಮ್ರಾದಲ್ಲಿ ಡಿಫ್ರೆಂಟ್ ಪಕ್ಷಿ ನೀರು ಹಸಿರು ಆ ಥರ ತೆಗಿತೀನಿ ಮತ್ತು ಒಂದು ಕಲ್ಚರ್ರು ಹಳೇ ಕಲ್ಚರ್ ಇಲ್ಲಿ ಏನೋ ನಡಿತಾ ಇದೆ ಅದನ್ನ ಮುಂದೆ ಬರೋವಂಥ ಮಕ್ಕಳಿಗೆ ತೋರ್ಸಕ್ಕೆ ಅದೆಲ್ಲ ತೆಗಿತೀನಿ ಮತ್ತು ನಂದು ಓನ್ ಫೋಟೋಗಳು ಹೆಂಗ್ ತೆಗಿತೀನಂದರೆ ನನ್ನ ಬಿಯರ್ಡ್ ಬಿಯರ್ಡ್ ಮಾಡ್ಲಿಂಗು ಆ ಟೈಪಲ್ಲಿ ಇರೋದ್ಕಿನ್ನ ನಾನು ಒಂದು ಸ್ವಲ್ಪ ವಿಲನ್ ಪಾತ್ರ ಥರ ವಿಲನ್ ಪಾತ್ರದ ಥರ ಪೋಟೋಗಳು ತೆಗಿತೀನಿ ಮತ್ತು ಋಷಿ ಮುನಿಗಳ ಥರ ಫೋಟೋಗುಳು ಕ್ಲಿಕ್ ಹೊಡಿತೀನಿ ಮತ್ತು ನ್ಯಾಚುರಲ್ ಆಗೆ ಡಿಫ್ರೆಂಟು ಯಾವ ಪಾಯಿಂಟ್ ಸಿಕ್ತೋ ಅಲ್ಲಿ ನಾನು ಆ ಫೋಟೋಗಳನ್ನು ತೆಗಿತೀನಿ ಕಲ್ಚರ್ರು ಎಲ್ಲಾ ಡಿಫ್ರೆಂಟು ಭಾರತದಲ್ಲಿ ಎಲ್ಲಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಕಲ್ಚರ್ ಉಂಟು ಹೇಗಾಗಿ ಆ ಕಲ್ಚರಿಗೆ ಸಂಬಂಧ ಪಟ್ಟಂಗೆ ಒಂದು ಮದುವೆ ಆಗಿರ್ಬೌದು ಅಥವಾ ಏನೋ ಒಂದು ದೇವ್ರ ಕಾರ್ಯ ಆಗಿರ್ಬೌದು ಅಥವಾ ಏನೋ ಒಂದು ಹಳೆದು ಒಂದು ಏನೋ ಒಂದು ಪದ್ಧತಿ ನಡ್ಕಮ್ಬಂದಿರುತ್ತೆ ಒಂದು ಜಾತ್ರೆ ಆಗಿರ್ಬೌದು ಆ ಥರ ಎಲ್ಲಾ ಪ್ಲೇಸಿಗೆ ಹೋದಾಗ ನಾನು ಆ ಫೋಟೋಗಳು ಕ್ಲಿಕ್ ಮಾಡ್ತೀನಿ ಆ ಫೋಟೋಗಳನ್ನ ಹಿಂದೆ ಬರೋವಂತ ನಮ್ ಮಕ್ಳು ಅವ್ರ್ನೆಲ್ಲ ಸೇರ್ ಮಾಡಿ ಅವ್ರನ್ನ ನೋಡಿ ಮುಂದಕ್ಕೆ ನೀವು ಕಲ್ತ್ಕೊಳ್ಳಿ ಅಂತ ನನ್ನ ಆ ಅಭಿಪ್ರಾಯದಿಂದ ನಾನು ಒಳ್ಳೆಯ ಒಳ್ಳೆಯ ಸಮಾಜದಲ್ಲಿ ಜಾತ್ರೆಗಳು ಮತ್ತು ಶುಭಕಾರ್ಯಗಳು ಎಲ್ಲಾ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮದುವೆಗಳು ನಡಿತಾವೆ ಬ್ಯಾರೆಕ್ಕೆ ಥರ ದೇವರು ಕಾರ್ಯಗಳು ನಡಿತಾವೆ ಆದನ್ನ ನಾನು ಜಾಸ್ತಿ ಫೋಟೋ ಕ್ಲಿಕ್ ಮಾಡಬೇಕು